ಪ್ರಸ್ತುತ ಸಂದರ್ಭಗಳಲ್ಲಿ ಅವಸಾನ ಹೊಂದುತ್ತಿರುವ ಹಾಗೂ ರಕ್ಷಿಸಲೇಬೇಕಾದ ಭಾರತೀಯ ಕಲಾ ಪ್ರಕಾರಗಳು ಅವು ಡೊಳ್ಳು ಕುಣಿತ ಭರತನಾಟ್ಯಮ್ ಮತ್ತು ಮುಂತಾದವುಗಳು ಅವುಗಳನ್ನು ಇನ್ನೂ ರಕ್ಷಿಸಲೇಬೇಕು ಏಕೆಂದರೆ ಅದು ಮುಂದೆ ಪೀಳಿಗೆಗೂ ಸಹ ತುಂಬ ಉಪಕಾರಿ ಆಗುತ್ತದೆ ಹಾಗಾಗಿ ಅದನ್ನು ಇನ್ನು ರಕ್ಷಿಸಲೇಬೇಕು ಅದು ಅದನ್ನು ನೋಡಲು ತುಂಬಾ ಖುಷಿಯಾಗುತ್ತದೆ ಏಕೆಂದರೆ ಅದನ್ನು ಭಾರತೀಯ ಕಲಾ ಪ್ರಕಾರಗಳು ಅವು ಭರತನಾಟ್ಯಮ್ ಡೊಳ್ಳು ಕುಣಿತ ಕಥಕ್ ಆಗಿರಬಹುದು ಅದನ್ನು ಅವರಿಗೆ ಬೇಕಾದ ಅವಕಾಶ ಸಿಗದೆ ಇರುವ ಕಾರಣದಿಂದ ಅದನ್ನು ಬಿಟ್ಟು ಹೋಗೋರು ತುಂಬ ಜನರಿದ್ದಾರೆ ಹಾಗಾಗಿ ಇದನ್ಗೆ ತುಂಬ ಮಹತ್ವವನ್ನು ನೀಡಬೇಕು ಇದನ್ನು ರಕ್ಷಿಸಲೇಬೇಕು ಹಾಗಾಗಿ ಇದನ್ನು ರಕ್ಷಿಸ ರಕ್ಷಿಸಲು ಎಲ್ಲರೂ ಕೈ ಜೋಡಿಸಬೇಕು ಅದನ್ನು ನಮ್ಮ ಮುಂದಿನ ಪೀಳಿಗೆಯು ಸಹ ನೋಡಿ ಕಣ್ತುಂಬಿಕೊಳ್ಳುವಂತಾಗಬೇಕು